ಭಾರತದ ಸಾರಿಗೆ ವ್ಯವಸ್ಥೆ ಹೇಗಿದೆ ಹಾಗೆ ಹೇಳಕೋದ್ರೆ ಭಾರತದ ಸಾರಿಗೆ ವ್ಯವಸ್ಥೆ ಅಷ್ಟೊಂದು ಸುಸಜ್ಜಿತವಾಗಿ ಏನಿಲ್ಲ ದೇಶದಲ್ಲಿರುವ ಜನರು ಹೆಚ್ಚಾಗಿ ಸಂಚರಿಸುವ ಬಗೆ ಹೇಗೆ ಅಂತ ಹೇಳೋದಾದ್ರೆ ಜನರು ನಾವು ಸಾಮಾನ್ಯವಾಗಿ ನಮಗೆ ಈಸಿಯಾಗಿ ಯಾವ್ದು ಸಿಗುತ್ತೋ ಆ ಆ ದಾರಿಯಲ್ಲೇ ಹೋಗೋಕ್ಕೆ ಪ್ರಯತ್ನ ಪಡ್ತೀವಿ ಈಗ ಸಾರಿಗೆ ವ್ಯವಸ್ಥೆ ಸುಸಜ್ಜಿತವಾಗಿದ್ದರೆ ನಾವು ಸ ನಮ್ಮ ಮನೆಲ್ ನಮ್ಮ ಮನೆಗಳಲ್ಲಿ ಯಾವುದೇ ರೀತಿಯಂತಹ ವಿವಿಧ ರೀತಿಯ ವೆಹಿಕಲ್ ಇದ್ದರೂ ಕೂಡ ನಾವು ಸಾರಿಗೆ ವ್ಯವಸ್ಥೆ ಸುಸಜ್ಜಿತವಾಗಿದ್ದರೆ ಸಾರಿಗೆಯಲ್ಲೇ ಹೋಗೋಕ್ಕೆ ಪ್ರಯತ್ನ ಪಡ್ತೀವಿ ಯಾಕಂದರೆ ನಮಗೆ ಈಗ ನಾವು ಸ್ವಂತವಾಗಿ ಹೋಗ್ಬೇಕು ಅಂದರೆ ಲೊಕೇಶನೆಲ್ಲ ಹಾಕೊಂಡು ಅದು ಹೋಗೋದು ತುಂಬ ಸಮಸ್ಯೆ ಆಗುತ್ತೆ ಸಾರಿಗೆ ವ್ಯವಸ್ಥೆ ಆದರೆ ನಮಗೆ ನಾವು ತಲುಪುವಾಗ ತಲುಪುವಂತಹ ಮಾರ್ಗ ಯಾವುದು ಅಂತ ನಮಗೆ ಪಕ್ಕಾ ಕನ್ಫಮೇಶನ್ ಗೊತ್ತಿದ್ದರೆ ನಮಗೆ ಅದರಲ್ಲಿ ಲೊಕೇಶನ್ ಹಾಕುವಂತಹ ಸಮಸ್ಯೆ ಯಾವುದೇ ರೀತಿಯ ಸಮಸ್ಯೆ ಇರೋದಿಲ್ಲ ಹಾಗಾಗಿ ನಾವು ಸಾರಿಗೆ ವ್ಯವಸ್ಥೆ ಸುಸಜ್ಜಿತವಾಗಿದ್ದರೆ ನಾವು ಸಾರಿಗೆಯಲ್ಲೇ ಹೋಗ್ಬೌದು ಪ್ರಯಾಣ ಮಾಡುವಾಗ ನಾವು ಸಾಮಾನ್ಯವಾಗಿ ಎದುರಿಸುವ ಸವಾಲುಗಳು ಏನಂದರೆ ನಾವೀಗ ಒಂದು ಬಸ್ಸಲ್ಲಿ ಪ್ರಯಾಣ ಮಾಡ್ತಿದ್ದೀವಿ ಅಂದರೆ ಅಲ್ಲಿರುತ್ತೆ ಅಂಗವಿಕಲರಿಗೆ ಆಗಿರ್ಬೌದು ಹಿರಿಯ ನಾಗರೀಕರಿಗೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಆ ಥರ ಬೋರ್ಡ್ ಹಾಕಿರ್ತಾರೆ ಅಷ್ಟೆ ಆಗ ಈಗ ನಾವು ಇತ್ತಿಚೀನ ದಿನಗಳಲ್ಲಿ ಅಲ್ಲಿ ಬೋರ್ಡ್ ಹಾಕಿರೋ ರೀತಿ ಸ್ವಾತಂತ್ರ್ಯ ಹೋರಾಟಗಾರರು ಆ ಸೀಟಿನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರೇ ಕೂರೋದಿಲ್ಲ ಅಂಗವಿಕಲರು ಅಂತಿದ್ದರೆ ಅಲ್ಲಿ ಅಂಗವಿಕಲರಾಗಿಯೇ ಕೂರೋದಿಲ್ಲ ನಾವೆಲ್ಲ ರೀತಿಯ ಪ್ರಯಾಣಿಕರು ಕೂಡ ಕೂರ್ತೀವಿ ಅದರಿಂದ ನಾವು ಹೆಚ್ಚಾಗಿ ಹಿರಿಯ ನಾಗರೀಕರು ಬಂದಾಗ ಅವರಿಗೆ ಅದೇ ಒಂದು ಸೀಟು ರಿಸರ್ವ್ ಆಗಿದ್ದರೆ ಅವ್ರಿಗೆ ಬಂದಾಗ ಕೂರೋದಕ್ಕೆ ಅನುಕೂಲ ಆಗುತ್ತೆ ಆದರೆ ಆ ರೀತಿಯ ಅನುಕೂಲಗಳು ಈಗಿನ ಈಗಿನ ದಿನಗಳಲ್ಲಿ ನಾವು ಕಾಣೋದಕ್ಕೆ ತುಂಬ ಕಡಿಮೆ ಆಗುತ್ತೆ ಅದನ್ನು ಸುಧಾರಿಸುವ ಬಗೆ ಹೇಗೆ ಅಂದರೆ ಈಗ ಒಂದು ಬಸ್ಸಲ್ಲಿ ಒಂದು ಐವತ್ತು ಸೀಟಿದೆ ಅಂತ ನಾವು ತಿಳ್ಕೊಳ್ಳೋಣ ಅದರಲ್ಲಿ ಯಾವ್ಯಾವ ಜನಗಳಿಗೆ ಯಾವ್ಯಾವ ರೀತಿಯ ಪ್ರಯಾಣಿಕರಿಗೆ ಎಷ್ಟೆಷ್ಟು ರಿಸರ್ವೇಶನ್ ಇರುತ್ತೆ ಅಷ್ಟೇ ಕೊಟ್ಟರೆ ಸರಿ ಹೋಗುತ್ತೆ ಈಗ ವಿದ್ಯಾರ್ಥಿಗಳು ಅಂತ ಬಂದಾಗ ವಿದ್ಯಾರ್ಥಿಗಳು ತುಂಬ ಜನ ಇರ್ತಾರೆ ಹಾಗಂತ ವಿದ್ಯಾರ್ಥಿಗಳಿಗೆ ಸಪ್ರೇಟಾದಂಥ ಸಾರಿಗೆ ವ್ಯವಸ್ಥೆಯನ್ನು ಮಾಡೋದಕ್ಕಾಗಲ್ಲ ಆದರೂ ಕೂಡ ಅದರಲ್ಲಿ ಸರಿಯಾದ ಸುಸಜ್ಜಿತವಾದ ವ್ಯವಸ್ಥೆ ಇದ್ದರೆ ಎಲ್ಲರಿಗೂ ಹಿರಿಯ ನಾಗರೀಕರಿಗಾಗಲಿ ಪ್ರಯಾಣ ಮಾಡುವವರಿಗಾಗಲಿ ಅಥವಾ ವಿದ್ಯಾರ್ಥಿಗಳಿಗಾಗಲಿ ಸುಸಜ್ಜಿತವಾದ ಅನುಕೂಲ ಆಗುತ್ತೆ ಅಷ್ಟೆನೇ ಟೈಮ್ ಓಡ್ತಾನೇ ಇದ್ಯಲ್ಲ